ಅಹಾ ಉಡುಪಿ ಜಿಲ್ಲೆಯ ಜನಪ್ರಿಯವಾಗಿರುವ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳೆಂದರೆ ಕೊಟ್ಟೆ ಕಡುಬು ಮೂಡೆ ಪತ್ರೊಡೆ ಕೋರಿ ರೊಟ್ಟಿ ನೀರುದೋಸೆ ಇದು ಎಲ್ಲ ಉಡುಪಿಯಲ್ಲಿ ಸ್ವಲ್ಪ ಜನಪ್ರಿಯವಾಗಿರುವ ತಿಂಡಿ ತಿನಿಸುಗಳು ಈಗ ನಾನು ನೀರ್ದೋಸೆ ಮಾಡಲು ಹೇಗೆ ಅಂತ ಹೇಳುತ್ತೇನೆ ಎರಡು ಅಂದರೆ ಗ್ಲಾ ಎರಡು ಗ್ಲಾಸ್ ಅಕ್ಕಿ ರಾತ್ರಿ ನೆನೆಸಿಡಬೇಕು ಅದನ್ನು ಬೆಳಗ್ಗೆ ಬೆಳಗ್ಗೆ ತನಕ ನೆನೆಸಿಡಬೇಕು ಬೆಳಗ್ಗೆ ಅದನ್ನು ಸ್ವಲ್ಪ ತೆಂಗಿನ ಕಾಯಿಯ ತುರಿ ಈರುಳ್ಳಿ ಹಾಕಿ ಚೆನ್ನಾಗಿ ಕಡೆದು ಸೊ ತುಂಬ ನೀರು ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗಿರಬೇಕು ಆಮೇಲೆ ಅದನ್ನು ಕಾವಲಿಯ ಮೇಲೆ ಸ್ವಲ್ಪ ತೆಳುವಾಗಿ ಹಾಕಬೇಕು ಇದು ನಮ್ಮ ಉಡುಪಿಯ ಒಂದು ರೀತಿಯ ಒಳ್ಳೆಯ ರೀತಿಯ ಒಂದು ಡಿಶ್ ಆಗಿರುತ್ತದೆ ಆಮೇಲೆ ಪತ್ರೊಡೆ ಇದು ಎಲ್ಲ ಸಮಯ ಸಿಗುವುದಿಲ್ಲ ಇದು ಕೇವಲ ಮಳೆಗಾಲದಲ್ಲಿ ಆ ಪತ್ರೊಡೆಯ ಎಲೆ ಅದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತದೆ ಹಾಗೆ ಈ ತಿಂಡಿ ನಮಗೆ ವರ್ಷದಲ್ಲಿ ಒಂದು ಬಾರಿ ತಿನ್ನಲು ಮಾತ್ರ ಅವಕಾಶವಿರುತ್ತದೆ ಮಳೆಗಾಲ ಬಂತು ಅಂದರೆ ಈ ತಿಂಡಿ ತುಂಬ ಫೇಮಸ್ ಇರ್ತದೆ ಉಡುಪಿಯಲ್ಲಿ ಇದನ್ನು ತಯಾರಿಸಲು ಪತ್ರೊಡೆ ಎಲೆ ಚೆನ್ನಾಗಿ ತೊಳೆದು ಅದರ ಮೇಲೆ ಒಳ್ಳೆ ರೀತಿಯಲ್ಲಿ ಮಸಾಲ ಹಾಕ್ತಾರೆ ಅದನ್ನು ಮಡಚಿ ಬೇಯಿಸಿ ನಾವು ಒಂದು ಕಡಾಯಿಗೆ ತೊಂದರೆ ಅಂತ ಹೇಳ್ತೇವೆ ಅದರಲ್ಲಿ ಬೇಯಿಸಿದ್ದಿ ಅದನ್ನು ಕಟ್ ಮಾಡಿದ್ದರೆ ಅದನ್ನು ಪತ್ರೊಡೆ ಅಂತ ಹೇಳುತ್ತಾರೆ ಆಮೇಲೆ ಕೊಟ್ಟೇ ಕಡಬು ಇದು ಅಷ್ಟೆ ಮೀ ನಾವು ಚೌತಿ ಇದಕ್ಕೆಲ್ಲ ನಾವು ಯಾವತ್ತೂ ಮಾಡ್ತಾಯಿರ್ತೇವೆ ಅದು ಇಲ್ಲಿಯ ಅಂದರೆ ಮ್ಯಾಂಡೇಟರಿ ಅದು ಮಾಡಲೇಬೇಕು ಒಂದು ಒಳ್ಳೆಯ ರೀತಿಯ ತಿನಿಸುಗಳು ಹಾಗೆ ಇಲ್ಲಿ ಹಲವು ರೀತಿಯ ತಿಂಡಿ ತಿನಿಸುಗಳು ಇರ್ತದೆ ನಾನ್ ವೆಜ್ ಆಗಿರ್ಬೋದು ವೆಜ್ಜಲ್ಲಿ ಉಡುಪಿ ಶೈಲಿಯ ಸಾಂಬಾರು ರಸಮ್ ಇದೆಲ್ಲದು ಒಂದು ಇಡಿ ಕರ್ನಾಟಕಕ್ಕೆ ತುಂಬ ಫೇಮಸ್ ಆಗಿರ್ತದೆ ಮೂಡೆ ಅದು ಮೂಡೆಯ ಎಲೆ ಅದೂ ಕೆಲವರ ಮನೆಯಲ್ಲಿ ತಯಾರಿಸಿ ಅದು ನಾವು ಅದು ಬ್ಯಾಟರನ್ನು ಹಾಕಿದಾಗ ಅದು ಫ್ಲೇವರ್ಸ್ ಎಲ್ಲ ಸ್ವಲ್ಪ ಬಿಟ್ಟುಕೊಡ್ತದೆ ಆದು ಮೂಡೆ ತಿನ್ನುವಾಗ ತುಂಬ ಟೇಸ್ಟಿಯಾಗಿರ್ತದೆ ಉಡುಪಿಯಲ್ಲಿ ಇತಿಹಾಸವಿರುವ ಹೊಟೆಲ್ಗಳೆಂದರೆ ಮಿತ್ರ ಸಮಾಜ ಇದೂ ತುಂಬ ಹಳೆಯ ಹೋಟೆಲ್ ಆಗಿರ್ತದೆ ಇಲ್ಲಿ ಒಳ್ಳೆ ರೀತಿಯ ಮೀಲ್ಸ್ ಊಟ ತಿಂಡಿ ಆಗಿರ್ಬೋದು ಸಾಂಪ್ರದಾಯಿಕ ರೀತಿಯಲ್ಲಿ ಇಲ್ಲಿ ಸಿಗ್ತದೆ ಹಾಗೆ ಗಣೇಶ್ ಭವನ ಆಗಿರ್ಬೋದು ಆಮೇಲೆ ವೇದಾಂತ್ ಇಲ್ಲಿ ತುಂಬ ರೀ ಒಳ್ಳೆ ಒಳ್ಳೆ ರೀತಿಯ ನಮಗೆ ಫುಡ್ ಸಿಗ್ತದೆ ಅಂದರೆ ಕೆಲವು ಹೊಟೇಲಿಗೆ ಸುಮಾರು ವರ್ಷದ ಒಂದೂ ಇತಿಹಾಸವಿರ್ತದೆ ಅಲ್ಲಿ ಅವರು ತಲೆಮಾರುಗಳು ಮಾಡ್ಕೊಂಡು ಬಂದಹ ಸಾಂಪ್ರದಾಯಿಕ ಅಡುಗೆಗಳು ಇನ್ನೂ ಮುಂದುವರೆಸಿಕೊಂಡು ಬರ್ತಾರೆ ಹಾಗೆ ವೆಜ್ ಆಗಿರ್ಬೊದು ನಾನ್ ವೆಜ್ ಆಗಿರ್ಬೊದು ಉಡುಪಿಯಲ್ಲಿ ಎಲ್ಲದಕ್ಕೂ ಫೇಮಸ್ ಆಗಿರುತ್ತದೆ